ಹಲೋ ಫ್ಲಿಪ್ಕಾರ್ಟಿಂದ ಮಾತಾಡ್ತಾ ಇರೋದಾ ನಮಸ್ತೆ ಸರ್ ನಾನು ನಿಮಗೆ ಆವಾಗಲೇ ಎರಡು ಮೂರು ಸತಿ ಕಾಲ್ ಮಾಡಿದ್ದೀನಿ ಇಲ್ಲಿಗೆ ಇದು ಒಂದು ಐದನೇ ಸತಿ ಇರ್ಬೋದು ಅಲ್ಲ ಸರ್ ನಾನು ನಿಮಗೆ ಕಾಲ್ ಮಾಡಿ ಎಷ್ಟು ದಿನದಿಂದ ಕೇಳ್ತಾನೇ ಇದ್ದೀನಿ ಆಯಿತಾ ನನಗೆ ಡೆಲಿವರಿ ಆಗಿದ್ದ ಮೆಸೇಜ್ ಬಂದಿರೋದು ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಆದರೆ ಆವತ್ತಿಂದಲೂ ನಾನು ಕೇಳ್ತಾನೇ ಇದ್ದೀನಿ ನನಗೆ ಆಡರ್ ಬಂದಿಲ್ಲ ಅಂತ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತಿದ್ದೀನಿ ಕೇಳ್ತಾ ಇದ್ದೀನಿ ನಾನು ಎಷ್ಟು ಕರೆ ಮಾಡಿದ್ರೂ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ ನಾನೇನಂತ ಅರ್ಥ ಮಾಡ್ಕೋಬೇಕು ಇದನ್ನು ಅಲ್ಲ ಸರ್ ಆಡರ್ ನನಗೆ ಬಂದಿಲ್ಲ ಆಯಿತಾ ಬರೀ ಮೆಸೇಜ್ ಅಷ್ಟೇ ಬಂದಿದೆ ಅದಕ್ಕೋಸ್ಕರ ನಾನು ಫೋನ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬೇಕು ಅಲ್ವಾ ನಮಗೆ ಏನಾದರೂ ಆಗಲಿ ನೀವಾ ಕಡೆಯಿಂದ ಪ್ರತಿಕ್ರಿಯೆ ಮಾಡಿಲ್ಲ ಅಂದರೆ ನಾವೇನಂತ ಮಾಡೋಕ್ಕಾಗತ್ತೆ ನನಗೆ ಸರ್ ನಾನು ಕುರ್ತಾ ಬುಕ್ ಮಾಡಿದ್ದು ಆಯಿತಾ ನಾನು ಅದರ ಬೆಲೆ ಬಂದುಬಿಟ್ಟು ಐ ಸಾವಿರದ ಐನೂರು ರೂಪಾಯಿಯಿತ್ತು ಡಿಸ್ಕೌಂಟಲ್ಲಿ ಹಬ್ಬದ ಡಿಸ್ಕೌಂಟ್ ಗೌರಿ ಗಣೇಶದ ಅಂತ ಹೇಳಿಬಿಟ್ಟು ಸಾವಿರ ರೂಪಾಯಿಗೆ ನನಗೆ ಸಿಕ್ತಾ ಇತ್ತು ಹಾಗಾಗಿ ನಾನು ಹಬ್ಬಕ್ಕಂತಲೇ ಬುಕ್ ಮಾಡಿದ್ದೀನಿ ಹಬ್ಬ ಇನ್ನೇನು ನಾಳೆ ನಾಳಿದ್ದರಲ್ಲಿ ಇದೆ ಸರ್ ಇನ್ನೂ ನನಗೆ ಡೆಲಿವರಿ ಬಂದಿಲ್ಲ ಹದಿನೈದು ದಿನ ಬೇಕಾ ಸರ್ ಆಡರ್ ಬರೋಕ್ಕೆ ನಾನೇನು ಯಾವುದೋ ಕಾಡಲ್ಲಿ ಇಲ್ಲ ಸರ್ ನಾನು ಸಿಟಿ ಒಳಗೇ ಇದ್ದೀನಿ ತುಮಕೂರು ಸಿಟಿಯಲಿದ್ದೀನಿ ಸರ್ ಎರಡು ಮೂರು ದಿನಕ್ಕೆಲ್ಲ ಡೆಲಿವರಿ ಆಗಿದೆ ಬೇರೆ ಪ್ರಾಡಕ್ಟ್ಸೆಲ್ಲ ಇದು ಒಂದೇ ಒಂದು ಪ್ರಾಡಕ್ಟ್ ಹೀಗೆ ಆಗ್ತಿದೆ ಅಂದರೆ ಏನಂತ ಅರ್ಥ ಡೆಲಿವರ್ಡ್ ಅಂತ ನನಗೆ ಮೆಸೇಜ್ ಬಂದಿದೆ ಸರ್ ಅದಕ್ಕೆ ನಾನು ಮೆಸೇಜ್ ನಿಮಗೆ ಕರೆ ಮಾಡ್ತಾ ಇರೋದು ಮತ್ತೆ ಮತ್ತೆ ಬೇರೆ ಎಲ್ಲಾದರೂ ಹೋಗಿಬಿಟ್ಟಿದೆಯಾ ಒಂದು ಸರಿ ಚೆಕ್ ಮಾಡಿ ನೋಡಿ ಅಂತ ನಾನು ಇಷ್ ಇದು ಐದನೇ ಸತಿನೋ ಆರನೇ ಸತಿನೋ ಕರೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ತಾಳ್ಮೆ ಇರ್ ಇಂದ ನಿಮ್ಮನ್ನು ಕಾಯ್ತಾ ಇದ್ದೀನಿ ಅಂತ ನೀವೇ ಯೋಚನೆ ಮಾಡಿ ಅಲ್ವಾ ನಾನು ನಿಮಗೂ ಟೈಮ್ ಬೇಕು ನಿಮಗೂ ಸಮಯ ಬೇಕು ಸ್ವಲ್ಪ ನೀವು ನೀವಲ್ಲೆಲ್ಲ ಪರಿಶೀಲನೆ ಮಾಡಬೇಕು ಯಾವ್ಯಾವ ಆಡರ್ ಎಲ್ಲೆಲ್ಲೋಗಿದೆ ಯಾರು ತೊಗೊಂಡೋದ್ರು ಇದೆಲ್ಲ ನೋಡಬೇಕು ನಿಮಗೂ ಸ್ವಲ್ಪ ಪ್ರೊಸೀಜರ್ಸ್ ಇರತ್ತೆ ಅಂತ ನನಗೂ ಅರ್ಥ ಆಗತ್ತೆ ಸರ್ ಅದೇ ಕಾರಣಕ್ಕೋಸ್ಕರ ನಾನು ಕೂಡ ಏನೂ ಕೇಳ್ತಾ ಇಲ್ಲ ಆದರೆ ನೀವು ಹಿಂಗೆಲ್ಲ ನೆಗ್ಲಿಜೆಂಟ್ ಮಾಡ್ತೀರಲ್ಲ ನಾನು ಕರೆ ಮಾಡಿ ಎಷ್ಟು ದಿನದಿಂದ ಕರೆ ಮಾಡ್ತಾನೇ ಇದ್ದೀನಿ ನೀವದಕ್ಕೇನೂ ಪ್ರತಿಕ್ರಿಯೆಯೇ ಇಲ್ಲವಲ್ಲ ನಿಮ್ಮ ಕಡೆಯಿಂದ ಮತ್ತೆ ಕರೆ ಮಾಡ್ತೀನಿ ಅಂದಿರಿ ಲಾಸ್ಟ್ ಎರಡು ಸರಿ ಕಾಲ್ ಮಾಡಿದಾಗ ನೀವು ಕರೆಯೇ ಮಾಡಲಿಲ್ಲ ನಾನೀವಾಗು ಮತ್ತೆ ಕರೆ ಮಾಡಿ ನಾನಿವಾಗ ಹೊಸ ಬಟ್ಟೆ ನಿಮ್ಮದು ಕುರ್ತಾ ಬರುತ್ತೆ ಅಂತ ಕಾಯಲೋ ಇಲ್ಲ ನಾನು ಹಬ್ಬಕ್ಕೆ ಬೇರೆ ಬಟ್ಟೆ ತೊಗೋಳ್ಳೋ ಏನು ಮಾಡೋದು ಅಂತ ಅಲ್ಲ ಸರ್ ನಾನು ಕೂಡ ಒಬ್ಬಳು ಓದ್ತಾ ಇರೋ ಹುಡುಗಿಯೇ ಆಯಿತಾ ನನಗೂನು ಮನೆಯಿಂದ ಕೇಳ್ತಾರೆ ಕಾಸು ಕೊಟ್ಟಿದ್ದೆನಲ್ಲ ಬಟ್ಟೆ ತೊಗೊಳೋಕ್ಕೆ ಎಲ್ಲಿ ಅಂತ ನಾನು ಏನಂತ ಹೇಳಲಿ ಅದಕ್ಕೆ ಸರಿ ಸರ್ ನನ್ನ ದುಡ್ಡು ವಾಪಸ್ ಹಾಕಿ ಹೋಗಲಿ ನಾನು ಬೇರೆ ಬಟ್ಟೆನಾದರೂ ತೊಗೊತೀನಿ ಅದೂ ಹಾಕಲ್ಲ ನೀವು ಇಲ್ಲಿ ಬಟ್ಟೆಯೂ ಇಲ್ಲ ನಾನು ಮನೆಗೆ ಏನಂತ ಉತ್ತರ ಕೊಡೋಕ್ಕಾಗತ್ತೆ ಸರ್ ನೋಡಿ ಸರ್ ನೀವು ಹಾಗೆಲ್ಲ ಮಾತಾಡೋಕ್ಕೆ ಬರಬೇಡಿ ಬೇರೆ ಜನದ ಥರಯೆಲ್ಲ ನನ್ನ ಹತ್ತಿರ ಮಾತಾಡಬೇಡಿ ನಾನು ಆ ಥರದವಳು ಅಲ್ಲವೇ ಅಲ್ಲ ನನ್ನ ನನಗೆ ಬಂದಿದ್ದರೆ ಬಂದಿದೆ ಅಂತೀನಿ ಇಲ್ಲಂದರೆ ಇಲ್ಲ ಅಂತೀನಿ ಬಂದಿದ್ದರೂ ಬಂದಿಲ್ಲ ಅಂತ ಸುಳ್ಳೇಳಿ ಆಮೇಲೆ ಇನ್ನೂ ಒಂದು ಜೊತೆ ಬಟ್ಟೆ ತೊಗೋಬೇಕು ಅನ್ನೋ ದುರಾಸೆ ನನಗಿಲ್ಲ ಅಂಥ ಕೆಟ್ಟ ಬುದ್ಧಿಯೂ ನನಗಿಲ್ಲ ನಮ್ಮ ತಂದೆ ತಾಯಿ ಅದನ್ನೆಲ್ಲ ನಮಗೆ ಹೇಳಿಕೊಟ್ಟಿಲ್ಲ ಆಯಿತಾ ನೀವಿಂಗೆಲ್ಲ ಮಾತಾಡಬೇಡಿ ಸರ್ ನೋಡಿ ನಿಮಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡ್ತೀವೋ ಅಷ್ಟೇ ಗೌರವದಿಂದ ನೀವು ಕೂಡ ಮಾತಾಡಿದರೆ ಅದು ತುಂಬ ಚೆನ್ನಾಗಿರತ್ತೆ ಏನೋ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಬಾರದು ಹೀಗೆಲ್ಲ ತಪ್ಪು ಸರ್ ಅದು ಮಾತಾಡೋದು ಹಾಂ ಸರ್ ನಾವು ಈವಾಗ ನೋಡಿ ನೀವು ಹೇಳಿದಿರಿ ಅಲ್ವಾ ನನಗೂ ಕೋಪ ಬಂತು ನಾನು ಕದಿಯೋ ನಾನು ಕಳ್ಳಿ ಥರ ಮತ್ತೆ ಇನ್ನೊಂದು ಬಟ್ಟೆಗೆ ಆಸೆಪಟ್ಟು ಕೇಳ್ತಾ ಇದ್ದೀನಿ ಅನ್ನೋ ಥರ ನೀವು ಮಾತಾಡಿದಿರಿ ನನಗೂ ಕೋಪ ಬಂತು ಆವಾಗ ನಾನು ಕೋಪ ಮಾಡಿಕೊಂಡೇ ಮಾತಾಡ್ತಾ ಇದ್ದೀನಾ ನೀವು ಜೋರಾಗಿ ಮಾತಾಡಬೇಡಿ ಸರ್ ನನಗೆ ತಪ್ಪು ನಿಮ್ಮ ಕಡೆಯಿಂದ ಇದೆ ನನ್ನ ಹತ್ರ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಪ್ರೂಫ್ ಇದೆ ಸರ್ ಟ್ರ್ಯಾಕಿಂಗ್ ಟ್ರ್ಯಾಕಿಂಗ್ ಲಿಂಕ್ಗೆ ಹೋಗ್ತಾನೇ ಇದ್ದೀನಿ ನಾನೂನು ಅದರಲ್ಲಿ ತೋರಿಸ್ತಾನೇ ಇದೆ ಡೆಲಿವರ್ಡ್ ಡೆಲಿವರ್ಡ್ ಅಂತ ಯಾರಿಗೆ ಡೆಲಿವರಿ ಮಾಡಿದ್ದೀರ ನೀವು ನೀವು ಚೆಕ್ ಮಾಡಿದ್ದೀರಾ ಡೆಲಿವರಿ ಮಾಡಿರೋದು ಯಾರಿಗೆ ಅಂತ ಚೆಕ್ ಮಾಡಿ ಒಮ್ಮೆ ಯಾರು ಆವತ್ತು ಡೆಲಿವರಿ ಕೊಟ್ಟಿದ್ದಾರೆ ಅಂತನ ನಾನವತ್ತಿಂದ ಹೇಳ್ತಾ ಇದ್ದೀನಲ್ವಾ ಡೇಟ್ ಹತ್ತು ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಮೂರು ಹೋಗಿ ಆವತ್ತಿನ ದಿನದ ರೆಕಾರ್ಡ್ಸ್ ತೆಗೀರಿ ತೆಗೆದು ಪರಿಶೀಲನೆ ಮಾಡಿ ಯಾರಿಗೆ ಯಾರ್ಯಾರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಡೆಲಿವರಿನ ಅಂತ ನೋಡಿ ನಾನು ಸೈನ್ ಹಾಕಿರ್ತೀನಿ ಅಲ್ವಾ ಸರ್ ಹಾಗೆ ಇಸ್ಕೊಂಡ್ರುನು ಸುಳ್ಳು ಹೇಳಕ್ಕೆ ಸೈನ್ ಇದೆಯಾ ನೋಡಿ ನಂದೊಂದ್ಸರಿ ಬೇಕಾದರೆ ನನ್ನ ಸೈನನ್ನು ನಾನು ನಿಮಗೆ ಮೇಲ್ ಮಾಡ್ತೀನಿ ನೋಡಿ ಒಂದು ಸರಿ ನನ್ನ ಸೈನು ಅದು ಎರಡೂ ಮ್ಯಾಚ್ ಆಗತ್ತಾ ಅಂತ ಎರಡೂ ಒಂದೇ ಥರ ಇದ್ದರೆ ಒಪ್ಕೊಂಬಿಡ್ತೀನಿ ಸರ್ ನನ್ನ ದುಡ್ಡು ಹಾಳಾಗಿ ಹೋಗಲಿ ಅತ್ತಾಗೆ ಬೈಸ್ಕೊಂಬಿಡೋಣ ಮನೆಯಲ್ಲಿ ಒಂದು ದಿನ ಆವತ್ತೆಲ್ಲ ಒಂದು ಸಾವಿರ ಅಂದರೆ ಏನು ಸುಮ್ಮನೇನಾ ಸರ್ ಏನು ಆಟಾಡ್ತೀರಾ ನೀವು ನಿಮಗೆ ಇಷ್ಟ ಬಂದಂಗಿರಕ್ಕೆ ಏನು ಸರ್ ಇದು ಕಸ್ಟಮರ್ಸ್ ಜೊತೆ ಹೀಗೆನಾ ಸರ್ ನೀವೆಲ್ಲ ನಡ್ಕೊಳ್ಳೋದು ನಾನೂ ತುಂಬ ಸರಿ ಪ್ರಾಡಕ್ಟನ್ನು ಬುಕ್ ಮಾಡಿದ್ದೀನಿ ಸರ್ ನಾನು ಇದೇ ಸಿಟಿಯಲ್ಲಿ ಇದ್ದುಕೊಂಡೇ ಬುಕ್ ಮಾಡಿದ್ದೀನಿ ನನಗೆ ಬರೀ ಎರಡು ದಿನ ಮೂರು ದಿನದಲ್ಲಿ ನನಗೆ ಆಡರ್ ಬಂದಿದೆ ಆಯಿತಾ ನಾನೇ ಆಶ್ಚರ್ಯಪಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ನನಗೆ ಕೊಡ್ತಿದ್ದಾರೆ ಇವರು ಆರ್ಡರ್ದು ಸರ್ವಿಸೆಲ್ಲ ಅಂತ ಹೇಳಿಬಿಟ್ಟು ಪ್ರಾಡಕ್ಟ್ಸು ಅಷ್ಟೇ ಚೆನ್ನಾಗಿತ್ತು ಸರ್ ಅದೇ ನಂಬಿಕೆ ಮೇಲೆ ನಾನು ನಿಮ್ಮಲ್ಲಿ ಬುಕ್ ಮಾಡಿದೆ ಆದರೆ ನೀವು ಇಷ್ಟೊಂದು ಹಾರ್ಷಾಗಿ ರೂಡಾಗಿ ಮಾತಾಡ್ತಿದ್ದೀರ ಅಂದರೆ ನಾವೂ ಮಾತಾಡಬೇಕಾಗತ್ತೆ ಸರ್ ನಿಮಗಷ್ಟೇ ಅಲ್ಲ ಕಸ್ಟಮರ್ಸ್ಗೂ ಬರತ್ತೆ ಏನೋ ಗೌರವದಿಂದ ಮಾತಾಡ್ತೀವಿ ಅಂದರೆ ಯಾಕೆ ಮಾತಾಡ್ತೀವಿ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ ನೀವು ಹೌದು ಸರ್ ಆಯಿತು ಈವಾಗ ನನಗದೆಲ್ಲ ಬೇಡ ನನಗೆ ಕುರ್ತಾ ಕೊಡ್ತೀರೋ ಇಲ್ಲ ಅಂದರೆ ದುಡ್ಡು ಕೊಡ್ತೀರೋ ಅಷ್ಟು ಹೇಳಿ ಸರ್ ನೀವು ಮತ್ತೆ ಮತ್ತೆ ಅದೇ ಹೇಳಬೇಡಿ ನನಗೆ ನಾನು ಆಡರ್ ಇಸ್ಕೊಂಡು ಮತ್ತೆ ಇನ್ನೊಂದು ಕುರ್ತಾಕ್ಕೋಸ್ಕರ ಆಸೆ ಪಡುವಂಥ ಮನುಷ್ಯ ಅಲ್ಲ ನಾನು ಒಳ್ಳೆಯ ಸಂಸ್ಕೃತಿ ಕಲಿಸಿದ್ದಾರೆ ನನಗೆ ಮನೆಯಲ್ಲಿ ಆಯಿತಾ ಎಲ್ಲರ ಮನೇಲೂ ಕಲಿಸ್ತಾರೆ ಸರ್ ಇಲ್ಲ ಅಂತ ನಾನೇಳಲ್ಲ ನಾನು ನಮ್ಮ ಮನೆಯಲ್ಲೂ ಸೇರಿ ಕಲಿಸಿದ್ದಾರೆ ಅಂತ ನಾನೇಳ್ತಾ ಇರೋದು ನಿಮಗೆ ಹೌದು ಸರ್ ನಾನು ನನಗೆ ಆಡರ್ ಬಂದಿಲ್ಲ ಚಕ್ ಮಾಡಿ ನೀವು ಪರಿಶೀಲಿಸಿ ಯಾಕೆ ನಿಮ್ಮಲ್ಲಿ ಪ್ರೊಸೀಜರ್ಸ್ ಇದೆ ಅಲ್ವಾ ನನಗೂ ಗೊತ್ತು ಸರ್ ನಾನು ನಿಮಗೆ ತುಂಬ ಹಳೆಯ ಕಸ್ಟಮರೇ ನಿಮ್ಮಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಬುಕ್ ಮಾಡ್ತಾ ಇರ್ತೀನಿ ಆದರೂ ನೀವು ನನಗೇ ಮಂಗ ಮಾಡಕ್ಕೆ ನೋಡ್ತೀರ ಅಲ್ವಾ ಮೋಸ ಮಾಡೋದು ಎಷ್ಟು ಸರಿ ಸರ್ ಒಂದು ಯಾವುದೇ ಕಸ್ಟಮರ್ ಹತ್ತಿರ ಆಗಲಿ ನಂಬಿಕೆ ಉಳ್ಸ್ಕೋಬೇಕು ಸರ್ ನನ್ನೊಬ್ಬಳ ಬಾಯಿಂದ ಈವಾಗ ನಾಲ್ಕು ಜನಕ್ಕೆ ಹೀಗೆ ಹೀಗಾಯ್ತು ಅಂತ ಗೊತ್ತಾದರೆ ನಿಮಗೇ ಅಲ್ವಾ ಸರ್ ಕೆಟ್ಟ ಹೆಸರು ನೋಡಿ ಮಾತಾಡಬೇಕು ಹೀಗೆ ಮಾತಾಡಿದರು ಅಂದರೂ ನಿಮಗೇ ಅಲ್ವಾ ಸರ್ ಕೆಟ್ಟ ಹೆಸರು ಸರಿ ಇಲ್ಲ ಸರ್ ಇದು ಹೀಗೆ ಮಾಡೋದು ತಪ್ಪು ಅಲ್ವಾ ಹೌದು ಸರ್ ಆಯಿತು ನೀವು ಮಾಡಿದ್ದು ತಪ್ಪು ಅಂತ ಒಪ್ಕೊತಿದ್ದೀರಾ ಈವಾಗಲೂ ನೀವು ಒಪ್ಕೋತಾ ಇಲ್ಲ ವಾದ ಮಾಡ್ತಾ ಇದ್ದೀರ ತಪ್ಪಿರೋದು ನಿಮ್ಮದೇ ಅಲ್ವಾ ಡೆಲಿವರಿ ಆಗಿದ್ದರೆ ನನ್ನ ಸೈನಿರುತ್ತೆ ಸರ್ ನೋಡಿ ಚೆಕ್ ಮಾಡಿ ನಾನು ಜಾಸ್ತಿ ಮಾತಾಡಲ್ಲ ನಾನು ನಿಧಾನವಾಗೇ ಹೇಳ್ತಾ ಇದ್ದೀನಿ ನಿಮಗೆ ನೀವೂ ನಿಧಾನವಾಗೇ ಮಾತಾಡಿದರೆ ಚೆನ್ನಾಗಿರತ್ತೆ ಇಲ್ಲಂದ್ರೆ ನಾನೂ ಜೋರಾಗಿ ಮಾತಾಡಿ ನೀವೂ ಜೋರಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅದು ಸರ್ ನೋಡಿ ನನಗೆ ಈ ಥರ ಎಲ್ಲ ಮಾತಾಡಬೇಡಿ ನನಗಿಷ್ಟ ಆಗಲ್ಲ ಕುರ್ತಾನೇ ಬೇಡ ನನಗೆ ನನಗೆ ವಾಪಸ್ಸು ದುಡ್ಡು ಹಾಕಿಬಿಡಿ ಹೌದು ಸರ್ ನನಗೆ ನನ್ನ ದುಡ್ಡು ವಾಪಸ್ ಹಾಕಿಬಿಡಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಸರ್ ಚೆನ್ನಾಗಿರಲ್ಲ ಅಂತ ಅಂದು ಏನ್ಮಾಡ್ತೀವಿ ಅಂದರೆ ಏನೂ ಮಾಡಲ್ಲ ಸರ್ ನನಗೆ ನನಗೂ ಲಾ ಗೊತ್ತು ನಾನೂ ಓದ್ತಾ ಇದ್ದೀನಿ ನಾನೂ ಪಿ ಜಿ ಮಾಡ್ತಾ ಇದ್ದೀನಿ ಪೋಸ್ಟ್ ಗ್ರಾಜ್ಯುವೇಶನ್ ಪ್ರೊಫೆಶನಲ್ ಕೋರ್ಸ್ ಮಾಡ್ತಾ ಇದ್ದೀನಿ ಸರ್ ನಾನೂ ಏನು ಮಾಡಬೇಕು ಅಂತ ನನಗೂ ಗೊತ್ತು ಸರ್ ನಾನೇನಿನ್ನೂ ಈಗ ಚಿಕ್ಕ ಹುಡುಗೀನು ಅಲ್ಲ ಅಥವಾ ಯಾವುದೋ ಹಳೆಯ ಕಾಲದ ಆಂಟಿಯೂ ಅಲ್ಲ ನನಗೆ ಗೊತ್ತಾಗತ್ತೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮಾಡ್ತೀನಿ ನನಗೂ ನನಗೂ ನ್ಯಾಯಾಂಗ ಗೊತ್ತು ಸರ್ ಹೌದು ಸರ್ ಕಸ್ಟಮರ್ ಕೋರ್ಟಿಗೆ ನಾನೂ ಹೋಗ್ತೀನಿ ಸಾರಿ ಕನ್ಸ್ಯೂಮರ್ ಕೋರ್ಟಿಗೆ ನಾನೂ ಹೋಗ್ತೀನಿ ಮಾತಾಡ್ತೀನಿ ನನ್ನ ಹತ್ರ ಪ್ರೂಫ್ ಇದೆ ಡೆಲಿವರಿ ಆಗಿದೆ ಅಂತ ನಿಮ್ಮ ಹತ್ರ ಡೆಲಿವರಿ ಆಗಿದೆ ಆದರೆ ರಿಸೀವ್ ಮಾಡ್ಕೊಂಡಿರೋದು ನನ್ನ ಇದ್ದಾರೆ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಪ್ರೂಫ್ ಏನಿದೆ ಸರ್ ಯಾರ ಹತ್ರ ಸೈನ್ ಹಾಕಿಸಿದ್ದೀರ ನೀವು ಇಲ್ಲ ಸರ್ ನನಗೆ ಬಂದೇ ಇಲ್ಲ ನಾನದನ್ನೇ ಆಗ ಅಗ್ ನನಗೆ ಬಂದಿದ್ರೆ ನಾನು ನಿಮಗ್ಯಾಕೆ ಇಷ್ಟೊಂದು ಸರಿ ಕಾಲ್ ಮಾಡ್ತಿದ್ದೆ ಅಲ್ಲ ಸರ್ ನಾನು ಒಂದು ಸತಿನೋ ಎರಡು ಸಾರಿನೋ ಕರೆ ಮಾಡ್ಬಿಟ್ಟಿದಿದ್ರೆ ನೀವು ಹೀಗೆ ಹೇಳ್ಬೋದಿತ್ತು ನಿಮಗೆ ಮತ್ತೆ ಮತ್ತೆ ಬಂದ್ರೂನು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಾನು ಮತ್ತೆ ಒಂದು ನಾಲ್ಕೈದು ಸತಿ ಕಾಲ್ ಮಾಡಿದ್ದೀನಿ ಅಂದರೆ ಒಂದು ಸಾವಿರ ಸುಮ್ಮನೆ ಬಿಡೋಕ್ಕಾಗತ್ತಾ ಸರ್ ನಾನು ಹೇಳಿದೆನಲ್ಲ ನನ್ಗೂನು ದುಡ್ಡು ನಾನೇನು ದುಡಿಯೋಳಲ್ಲ ಸರ್ ನಾನು ಕೂಡ ಒಬ್ಬಳು ಸ್ಟೂಡೆಂಟ್ ನಾನು ಕೂಡ ಒಬ್ಬಳು ವಿದ್ಯಾರ್ಥಿ ಎಲ್ಲಿಂದ ಬರುತ್ತೆ ನಮಗೆ ದುಡ್ಡು ಮನೆಯಲ್ಲಿ ಪೋಷಕರು ಕೊಡ್ತಾರೆ ನಮ್ಮ ಹತ್ರ ದುಡ್ಡು ಬರುತ್ತೆ ಅಷ್ಟೆ ನಮ್ಮ ಹತ್ರ ಯಾರು ಕೊಡ್ತಾರೆ ನಮಗೆ ದುಡ್ಡನ್ನ ಅಷ್ಟು ಇಷ್ಟೊಂದು ಅದಕ್ಕೆ ಸರ್ ಹೇಳ್ತಾ ಇರೋದು ನಾನೂ ಈವಾಗ ನನ್ನ ದುಡ್ಡನ್ನ ವಾಪಸ್ ಹಾಕಿ ನನಗೆ ಬೇಡವೇ ಬೇಡ ಸರ್ ಕುರ್ತಾ ನಾನು ಹೊಸದಾಗಿ ತೊಗೊತೀನಿ ಇಲ್ಲೇ ಯಾವ್ದಾದ್ರು ಅಂಗಡಿಗೆ ಹೋಗಿ ತೊಗಂಡ್ರು ಪರವಾಗಿಲ್ಲ ಇಲ್ಲ ಹಬ್ಬಕ್ಕೆ ನಾನು ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಹೊಸದು ನಾನು ಹಳೆಯ ಬಟ್ಟೆಯಲ್ಲೇ ಇದ್ದುಬಿಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ದುಡ್ಡು ವಾಪಸ್ ಹಾಕಿ ಇಷ್ಟೆಲ್ಲ ಅನಿಸಿಕೊಂಡು ನಾನು ಮತ್ತೆ ನಿಮ್ಮನ್ನೇ ನಿಮ್ಮ ಹತ್ರನೇ ನಾನು ಬಟ್ಟೆ ಕೇಳೋದು ನನಗೂ ಏನು ಚೆನ್ನಾಗನ್ಸಲ್ಲ ನಿಮಗೂ ಚೆನ್ನಾಗನ್ಸಲ್ಲ ನನ್ನ ದುಡ್ಡು ವಾಪಸ್ ಹಾಕಿ ಇಲ್ಲಾಂದರೆ ನಾನು ನಾನು ಹೋಗ್ತೀನಿ ಸರ್ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಅಲ್ಲೇನು ಮಾಡಬೇಕೋ ನಾನು ಮಾಡ್ಕೊತೀನಿ ಇಷ್ಟೊಂದು ರೂಡಾಗಿ ಮಾತಾಡ್ತೀರಲ್ಲ ಸರ್ ನನ್ನದ್ರಲ್ಲಿ ನನ್ನದ್ರಲ್ಲಿ ರೆಕಾರ್ಡಿಂಗ್ ಇದೆ ಸರ್ ನನಗೊತ್ತು ನನಗೇನು ಮಾಡಬೇಕು ಅಂತ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ನೀವು ಕಳಿಸಿರೋ ಮೆಸೇಜ್ ಇದೆ ನನ್ನ ಹತ್ರ ಟ್ರ್ಯಾಕರ್ ಇದೆ ನನ್ನ ಹತ್ರ ಎಲ್ಲ ಥರದ ಪ್ರೂಫ್ ಇದೆ ನಿಮ್ಮ ಹತ್ರ ನನಗೆ ಡೆಲಿವರಿ ಆಗಿದೆ ನಾನು ಇಸ್ಕೊಂಡಿದ್ದೀನಿ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಇಟ್ಕೊಂಬನ್ನಿ ಆಮೇಲೆ ನಾನು ನಿಮ್ಮಲ್ಲಿ ಮಾತಾಡ್ತೀನಿ ಸರ್ ಅದೆಲ್ಲ ಬೇಡ ಅನ್ನಂಗಿದ್ರೆ ದಯವಿಟ್ಟು ನೀವು ನನಗೆ ಅಮೌಂಟನ್ನು ವಾಪಸ್ ಹಾಕಿ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಟರೆ ನಾನು ಇಷ್ಟೆಲ್ಲ ಮಾತಾಡ್ತೀನಾ ಸರ್ ದುಡ್ಡು ಕೊಟ್ಟಿರೋದಕ್ಕಲ್ವಾ ನಾನಿಲ್ಲಿ ಮಾತಾಡ್ತಾ ಇರೋದು ಸರಿ ಸರ್ ಆಯಿತು ನೋಡ್ತೀನಿ ನನಗೆ ನೀವಿವಾಗ ದುಡ್ಡು ವಾಪಸ್ ಹಾಕ್ತೀರೋ ಇಲ್ಲವೋ ಅನ್ನೋದ್ರ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಮತ್ತೆ ಕಾಲ್ ಮಾಡ್ತೀನಿ ಸರ್ ಇನ್ನು ಈಗ ಆಲ್ರೆಡಿ ಒಂದು ಮೂರ್ನಾಲ್ಕು ಸರಿ ಕಾಲ್ ಮಾಡಿದ್ದೀನಿ ಈಗ ಮತ್ತೆ ನಾನು ಇದು ಲಾಸ್ಟ್ ಅದಾದ ಮೇಲೆ ಇನ್ನೊಂದು ಸತಿ ಕಾಲ್ ಮಾಡ್ತೀನಿ ಅದು ಯಾಕೆ ನೆಕ್ಸ್ಟ್ ನನ್ನ ಡಿಸಿಷನ್ ಏನು ಅಂತ ತಿಳ್ಸೋಕೋಸ್ಕರ ಅಷ್ಟೆ ಸರಿ ಸರ್ ಆಯಿತು ಒಳ್ಳೆಯದಾಗಲಿ ಸರಿ ಸರಿ ಆಯಿತು ಒಳ್ಳೆಯದಾಗಲಿ ಸರ್ ನೋಡ್ತೀನಿ ಏನು ಮಾಡ್ತೀರ ಅಂತ ನಾನೂ ಅದರ ಮೇಲೆ ನಾನು ಮುಂದಿನ ಹೆಜ್ಜೆ ಇಡ್ತೀನಿ ಸರ್ ನಾನು ಓಕೆ ಓಕೆ